ಬೀದರ್ ಜಿಲ್ಲೆಯಲ್ಲಿ ಲಭ್ಯವಿರುವ ಮುಖ್ಯವಾದ ಕುಟುಂಬದೊಂದಿಗೆ ಕಾಲ ಕಳೆಯುವ ಸ್ಥಳ ಮುಖ್ಯವಾಗಿ ಯಾವ್ದಪ್ಪ ಅಂತ ಅಂತಂದರೆ ಬರೀದ್ ಶಾಹಿ ಪಾರ್ಕ್ ಬರೀದ್ ಶಾಹಿ ಪಾರ್ಕ್ ಸುಮಾರು ಬಹಮನಿ ಸಾಮ್ರಾಜ್ಯದ ಆಗಿರುವಂತಹ ಬರೀದ್ ಶಾಹಿಯ ಗೋರಿಗಳು ಐತಿಹಾಸಿಕ ಸ್ಮಾರಕಗಳು ಇಲ್ಲಿ ನೀವು ಆರಂಭಿಕ ಆಡಳಿತಗಾರ ಸಮಾಧಿಗಳನ್ನು ಸಹ ಕಾಣುತ್ತೀರಿ ದೊಡ್ಡ ಸಮಾಧಿ ಬರೀದ್ ಶಾಹಿ ಬರೀದ್ ಅಲಿ ಶಾಹಿ ಅದು ಅವನ ಮಗನ ಇಬ್ರಾಹಿಂ ಬರೀದ್ ಶಮಾ ಸಮಾಧಿಯ ಸಮೀಪ ಇದೆ ಅವರು ವಿಸ್ತಾರವಾದ ಉದ್ಯಾನದಲ್ಲಿದ್ದಾರೆ ಐವತ್ತೈದು ಎಕರೆಗಳನ್ನು ಒಳಗೊಂಡಿರುವ ಅಲಿ ಬರೀದ್ ಪಾರ್ಕ್ ಅದು ಡೆಕ್ಕನ್ ಪಾರ್ಕ್ ಎದುರು ರಸ್ತೆ ಇನ್ನೊಂದು ಬದಿಯಲ್ಲಿದೆ ಇವು ಇವು ಒಂದು ನಮ್ಮ ಐತಿಹಾಸಿಕ ಸ್ಮಾರಕಗಳಾಗಿವೆ ಬರೀದ್ ಶಾಹಿ ಒಂದು ಪಾರ್ಕ್ನಲ್ಲಿ ನಾವು ಆಟ ಆಡಲಿಕ್ಕಾಗಲಿ ಅಥವಾ ಬರೀದ್ ಶಾಹಿಯವರ ಗೋರಿಗಳು ಕಂಡುಬರ್ತಾವೆ ಅತ್ಯುತ್ತಮವಾದ ಸ್ಮಾರಕಗಳಿವೆ ನೋಡ್ಲಿಕ್ಕೆ ಸಹ ಚೆನ್ನಾಗಿದೆ ಬರೀದ್ ಶಾ ಗಾರ್ಡನ್ ಕೂಡ ನಾವು ಕುಟುಂಬದೊಂದಿಗೆ ಹೋದಾಗ ಒಂದು ಒಳ್ಳೆ ರೀತಿಯಿಂದ ಆಟ ಆಡಲಿಕ್ಕಾಗಲಿ ಕೂತ್ಕೊಳ್ಳಿಕ್ಕಾಗಲಿ ಮಾತಾಡ್ಲಿಕ್ಕಾಗಲಿ ಮನೋರಂಜನೆ ಒಂದು ಸ್ಥಳವಾಗಿದೆ ಅಂತ ಹೇಳಲಿಕ್ಕೆ ಆಗುತ್ತದೆ